ಹಲೋ ಇದು ಉಬರ್ ಸರ್ವಿಸ್ಸಾ ಸರ್ ನಾನು ಒಂದು ವಾರ ಮುಂಚೆನು ನಾನು ಉಬರ್ ಬುಕ್ ಮಾಡಿದ್ದೆ ನಾನು ನೆಲ್ಮಂಗ್ಲಗೆ ಟ್ರಿಪ್ಗೆ ಹೋಗ್ಬೇಕಂತ ಹಾಂ ಇಲ್ಲ ಸರ್ ನಾನು ಫಸಿಹ ಅದು ಹೊಸ್ಕೋಟೆಯಿಂದ ವಿನಾಯಕ ನಗರ್ ಹ್ಞೂ ಸರ್ ನಾನು ಎಲ್ಲ ಟೈಮಿಂಗ್ ಎಲ್ಲರು ಪರ್ಫೆಕ್ಟ್ ನಾನು ಹೇಳಿದ್ದೆ ಲೊಕೇಶನುನು ಪರ್ಫೆಕ್ಟ್ ಸೆಂಡ್ ಮಾಡಿದ್ದೀನಿ ಅಲ್ಲ ನಾನು ನಾಲ್ಕು ಐದು ಸತಿ ಎಲ್ಲಾನು ಕ್ಲಿ ನಾನು ಕ್ಲಿಯರ್ ಮಾಡಿದೆ ಇನ್ನೂ ನೋಡಿ ಸರ್ ನಿಮ್ಮ ಸರ್ವಿಸ್ನಿಂದ ಇನ್ನೂ ನನಗೆ ಉಬರ್ ಬಂದಿಲ್ಲ ನಾನು ಅರ್ಜೆಂಟ್ ಹೋಗ್ಬೇಕಾಯ್ತು ನಾನು ಫಸ್ಟೆ ಹೇಳಿದೆ ಸರ್ ಅದು ಅದ್ನಲ್ಲಿ ನಾನು ಅರ್ಜೆಂಟ್ ಹೋಗಬೇಕು ಪರ್ಫೆಕ್ಟ್ ಟೈಮಿಂಗ್ ನನಗೆ ಬೇಕಂತೆ ನೀನು ಹೇಳಿದೆ ಅಲ್ಲ ಟೈಮಿಂಗ್ ಎಲ್ಲಾ ಪರ್ಫೆಕ್ಟ್ ಇಡ್ತೇನೆ ಅಂತ ಅದಕ್ಕೆ ನಾನು ನಿಮ್ಮ ಉಬರ್ನಲ್ಲಿ ಬುಕ್ ಮಾಡಿದೆ ಇಲ್ಲಾಂತೆ ನನ್ನ ನನ್ನ ಫ್ರೆಂಡ್ಸ್ಗೆ ಅವನೇ ಕಾರ್ ತೊಗೊಂಡು ಹೋಗ್ತಾ ಇದ್ದೆ ನಾನು ಇಲ್ಲ ಉಬರ್ ಬೇಕಂತ ನಾನು ಬುಕ್ ಮಾಡಿದೆ